ನಾನು ಒಂದರಿಂದ ಹತ್ತನೇ ತರಗತಿ ತನಕ ನನ್ನ ವಿದ್ಯಾಭ್ಯಾಸವನ್ನು ಪ್ರಿಯದರ್ಶಿನಿ ಶಾಲೆಯಲ್ಲಿ ಕಲಿತೆ ತುಂಬ ಚೆನ್ನಾಗಿರುವ ಶಾಲೆ ಒಳ್ಳೆಯ ಅಂಕಗಳನ್ನು ಪಡೆದು ನಾನು ಪಾಸಾಗಿದ್ದೆ ಮತ್ತು ನಾನು ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಆಚಾರ್ಯ ತುಳಸಿ ಪದವಿ ಪೂರ್ವ ಕಾಲೇಜ್ನಲ್ಲಿ ಸಂಪೂರ್ಣಗೊಳಿಸಿದೆ ತುಂಬ ಒಳ್ಳೆಯ ಅಂಕವನ್ನು ಪಡೆದು ಆಮೇಲೆ ನಾನು ಕೆಲಸಕ್ಕಾಗಿ ತುಂಬ ಕಡೆ ಹುಡುಕಿದೆ ನನಗೆ ಒಳ್ಳೆಯ ಒಂದು ಕೆಲಸ ಸಿಕ್ಕಿತು ಖಾಸಗಿ ಕಂಪೆನಿ ಇದು ಉಡುಪಿಯಲ್ಲಿ ಇರೋದು ನನಗೆ ದಿನಾಲೂ ಹೋಗಿ ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು ಮತ್ತು ನಾನು ಅಲ್ಲಿ ಒಂದು ಪಿ ಜಿಯಲ್ಲಿ ಇರೋಕ್ಕೆ ಶುರು ಮಾಡಿದೆ ಪಿ ಜಿಯಲ್ಲಿ ಇರೋಕ್ಕೆ ಶುರು ಮಾಡಿದ ಮೇಲೆ ನನಗೆ ಅಷ್ಟು ಕಷ್ಟವಾಗ್ತಾ ಇರಲಿಲ್ಲ ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು ಹತ್ತು ನಿಮಿಷ ಸಾಕಾಯಿತು ಮತ್ತು ನಾನು ದಿನ ಹೋದಾಗೆ ಶನಿವಾರ ಭಾನುವಾರ ನನಗೆ ರಜೆ ಕೊಡ್ತಾ ಇದ್ದರು ಆ ಆ ಸಮಯದಲ್ಲಿ ನಾನು ನನ್ನ ಊರಿಗೆ ಹೋಗ್ತಾ ಇದ್ದೆ